ಶಿವಮೊಗ್ಗದಲ್ಲಿ ಭತ್ತ ಮತ್ತು ಜೋಳನ ಅತಿ ಹೆಚ್ಚು ಬೆಳಿತಾರೆ ಮತ್ತೆ ಇದ್ರಲ್ಲಿ ಬೆಳೆ ಕೃಷಿ ಪದ್ದತಿಗಳಿಗೆ ಯಾವ್ಯಾವ ರೀತಿ ಬಳಸ್ಕೋತಾರೆ ಅಂತ ಅಂದರೆ ಬೇಸಾಯ ಪದ್ದತಿ ಮತ್ತು ನೀರಾವರಿ ಪದ್ದತಿಯಲ್ಲಿ ಹನಿ ನೀರಾವರಿ ಪದ್ದತಿ ಈ ಥರ ಎಲ್ಲ ಬಳಸ್ಕೋತಾರೆ